ನಾನು ಲ್ಯಾಪ್ಟಾಪನ್ನು ಆನ್ಲೈನಲ್ಲಿ ತೆಗೆದುಕೊಂಡಿದ್ದೆ ಆದರೆ ಅದು ಚೆನ್ನಾಗಿರ್ಲಿಲ್ಲ ಅದು ಬೇಗ ಚಾರ್ಜ್ ಚಾರ್ಜಾಗ್ತಿರಲಿಲ್ಲ ಮತ್ತು ಬೇಗ ಹೀಟ್ ಆಗ್ತಿತ್ತು ಯೂಸ್ ಮಾಡಿದ ಕೂಡಲೇ ನೀವು ಈ ಥರ ಪ್ರೊಡಕ್ಟನ್ನ ಕಳ್ಸೋದಲ್ಲ ನನಗೆ ರಿಪ್ಲೇಸ್ಮೆಂಟ್ ಬೇಕು ಇದ್ರಿಂದ ಒಂದು ಚೂರು ಚೆನ್ನಾಗಿಲ್ಲ ಇದು ನಾನೇನಾದರೂ ಜಾಸ್ತಿ ಯೂಸ್ ಮಾಡಿದರೆ ಬೇಗ ಹ್ಯಾಂಗ್ ಆಗಿಬಿಡುತ್ತೆ ಅದು ಚಾರ್ಜ್ ಚಾರ್ಜಿಂಗಿಗ್ ಹಾಕಿದರೆ ಬೇಗ ಹೀಟ್ ಆಗುತ್ತೆ ಐರನ್ ಬಾಕ್ಸ್ ಥರ ಅದು ಚೆನ್ನಾಗೆ ಇಲ್ಲ ಲ್ಯಾಪ್ಟಾಪು ಮತ್ತು ಸಡನ್ನಾಗಿ ರೀಸ್ಟಾರ್ಟ್ ಆಗಿಬಿಡುತ್ತೆ ಏನು ಮಾಡೋದು ಅದಕ್ಕೆ ಒಂದು ಚೂರು ಚೆನ್ನಾಗೆ ಇಲ್ಲ